ನಮಸ್ಕಾರ ನನ್ನ ಹೆಸ್ರು ಗುರುರಾಜ್ ಅಂತ್ಹೇಳಿ ನಾ ಧಾರ್ವಾಡದಿಂದ ನನಗೆ ಬಂದಿರುವಂಥ ಪ್ರಶ್ನೆ ನಿಮ್ಮ ಸುತ್ತಮುತ್ತ ಸು ನಿಮ್ಮ ಪ್ರದೇಶದಲ್ಲಿ ಅಥ್ವಾ ಸುತ್ತಮುತ್ಲು ಇರುವ ಸಾಂಸ್ಕೃತಿಕ ಅಥ್ವಾ ಧಾರ್ಮಿಕ ಮಹತ್ವ ಬೀರುವ ಪ್ರವಾಸಿಗರು ಭೇಟಿ ನೀಡ್ಬಹುದಾದ ಸ್ಥಳ ಯಾವುದಾದರು ಇದೆಯೇ ನೀವಲ್ಲಿ ಎಷ್ಟು ಬಾರಿಗೆ ಭೇಟಿ ನೀಡಿದ್ದೀರಿ ಆ ಸ್ಥಳದಲ್ಲಿರುವ ಆಚರಣೆಗಳ ಬಗ್ಗೆ ಈ ಸ್ಥಳ ಸ್ಥಳದ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಅಂತ್ಹೇಳಿ ಆ ಒಂದು ಧಾರ್ವಾಡ ಅಂದ ತಕ್ಷಣ ಒಂದು ಸಾಂಸ್ಕೃತಿಕ ರಾಜಧಾನಿ ಅಂತ್ಹೇಳಿ ಒಂದು ಕಲೆಯ ಬೀಡು ಎಲ್ಲ ಅಂತಾರೆ ಸಂಸ್ಕೃತಿಗೆ ಮತ್ತು ಧಾರ್ಮಿಕ ಮಹತ್ವವಿರುವ ಪ್ರವಾಸಿಗರು ಭೇಟಿ ನೀಡಬಹುದಾದ ಸ್ಥಳ ಇಲ್ಲಿ ಸಾಕಷ್ಟು ಇದ್ದಾವ ಆಮೇಲೆ ಧಾರ್ವಾಡ್ದಲ್ಲಿ ನೀವು ಎಲ್ಲೇ ಹೋದರೂ ಕೂಡ ನಿಮ್ಗೆ ಕಲೆ ಸಾಂಸ್ಕೃತಿಕ ಚಟುವಟಿಕೆಗಳು ಕಂಟಿನ್ಯೂಸ್ಲಿ ನಡ್ದಾ ನಡ್ದಿರ್ತಾವ ಅದು ನಾಟಕ ಆಗಿರಬಹುದು ಅದು ವಿಮರ್ಶೆಗಳಾಗಿರಬಹುದು ಚರ್ಚೆಗಳಾಗಿರಬಹುದು ಆಮೇಲೆ ಯಾವುದೇ ಪುಸ್ತಕದ ಒಂದು ಬಿಡುಗಡೆ ಆಗಿರ್ಬೋದು ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು ಆಮೇಲೆ ನಟನ ತರಬೇತಿಗಳಾಗಿರ್ಬೋದು ಇಲ್ಲಿ ಒಂದು ಪ್ರತಿ ಒಂದು ಮೂಲೆ ಮೂಲೆಗು ಕೂಡ ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಮೊದಲಿಂದಲೂ ನಡ್ದಿದತ್ತಾವ ಮತ್ತು ಈಗ ನಡ್ಕೊಂತನ ಬಂದಾವ ಹೌದಾ ಒಂದು ಹುಬ್ಬಳ್ಳಿಯಲ್ಲಿ ಆದರು ಕೂಡ ನಮ್ಮ ಧಾರ್ವಾಡ ಹುಬ್ಬಳ್ಳಿಯಲ್ಲಿ ನಾಟಕ್ಗಳ ಪ್ರದರ್ಶನ ಕಂಟಿನ್ಯೂ ಆಗಿರ್ತದೆ ಆಮೇಲೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಲಿಕ್ಕೆ ನಮ್ಮಲ್ಲಿ ಕಲಾಭವನ ಅಂತ್ಹೇಳಿ ಒಂದು ದೊಡ್ಡ ವೇದಿಕೆ ಇದೆ ವಿದ್ಯಾವರ್ಧಕ ಸಂಘ ಆಲೂರು ವೆಂಕಟ್ರಾಯ ಭವನ ಹಂಗಾ ಸೃಜನ ರಂಗಮಂದಿರ ಅಂತ್ಹೇಳಿ ಸಾಕಷ್ಟು ಇಲ್ಲಿ ವಾದ್ಯಗಳ ಒಂದು ಪ್ರದರ್ಶನ ಆಗಿರ್ಬೋದು ನಾಟಕಗಳ ಪ್ರದರ್ಶನ ಆಗಿರ್ಬೋದು ಹಂಗೆ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು ಆಮೇಲೆ ಚರ್ಚೆಗಳಾಗಿರ್ಬಹುದು ಆಮೇಲೆ ಚಿಂತನ ಮಂಥನಗಳಾಗಿರ್ಬೋದು ಇಲ್ಲಿ ಯಾವಾಗಲು ನಿರಂತರವಾಗಿ ಕ ಎಷ್ಟೋ ಶತಮಾನಗಳಿಂದ ಇದು ನಡ್ಕೊಂಡ್ ಬರು ಬಂದಿರುವಂಥಾ ವಿಚಾರ ಆಮೇಲೆ ಧಾರ್ವಾಡ ಅನ್ನುದು ಹೆಂಗದೆ ಅಂದರೆ ಒಂದು ಶಾಂತಪ್ರಿಯವಾದ ಒಂದು ಜಿಲ್ಲೆ ನಮಗೆ ಹುಬ್ಬಳ್ಳಿಯಲ್ಲಿ ಏನೋ ಜಗಳ ಆಗ್ಬೋದು ಬೆಂಗ್ಳೂರಲ್ಲಿ ಏನೋ ಜಗಳ ಆಗ್ಬೋದು ನಾನು ಹುಟ್ಟಿ ಸುಮಾರು ಒಂದು ನಲವತ್ತು ವರ್ಷದಿಂದ ಧಾರ್ವಾಡದಲ್ಲಿದ್ದೇನೆ ದಾರ್ವಾಡದಲ್ ಯಾವ್ದೇ ಒಂದು ಜಗಳ ಹೊಡದಾಟ ಕೋಮು ಗಲಭೆ ಇದು ಆಗಿದ್ದನ್ನು ನಾ ನೋಡೇ ಇಲ್ಲ ಯಾಕಂದ್ರೆ ಅಷ್ಟು ಶಾಂತಿಪ್ರಿಯರು ಇಲ್ಲಿ ಇದಕ್ಕೆ ಇನ್ನೂ ಒಂದು ಅಂತಾರ ಏನಂತ ಹೇಳಿದರೆ ನಿವೃತ್ತಿದಾರರ ಒಂದು ಸ್ವರ್ಗ ಇದಂತ್ಹೇಳಿ ನಮ್ಮ ಧಾರ್ವಾಡದಲ್ಲಿ ಏನಂತ್ಹೇಳಿದ್ರೆ ಸಾಯಂಕಾಲ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಶಾಂತ ರೀತಿಯಿಂದ ಅವ್ರು ದಿನಗಳನ್ನ ಕಳಿಯುವಂತಹ ಪದ್ಧತಿ ನಮ್ಮ ಧಾರ್ವಾಡದಲ್ಲಿ ಅದೆ ಆಮೇಲೆ ಹಿಂಗೆ ಧಾರ್ವಾಡದಲ್ಲಿ ನೋಡ್ಬೇಕಾಗಿರುವಂಥ ಧಾರ್ಮಿಕ ಸ್ಥಳಗಳು ಸಾಕಷ್ಟು ಅದಾವ ಧಾರ್ವಾಡದಲ್ಲಿ ಸುಪ್ರಸಿದ್ಧ ಒಂದು ಗುಡಿ ಅಂತ್ಹೇಳಿದ್ರೆ ಅದು ಉವೀ ಚನ್ನಬಸವಣ್ಣನ ಗುಡಿ ಅಂತ್ಹೇಳಿ ಅದು ಮಾಳಮಡ್ಡಿ ಹತ್ತಿರ ಬರ್ತದೆ ಅಲ್ಲಿ ಒಂದು ಬಸವಣ್ಣನ ಒಂದು ವಿಗ್ರಹ ಅದ ಭಾಳ ಅದ್ಭುತವಾದ ಗುಡಿ ಅದ ಆಮೇಲೆ ಧಾರ್ವಾಡದಲ್ಲಿ ಯಾವುದೇ ಹಿಂಗೆ ಪ್ರಶಾಂತವಾಗಿರುವ ಗುಡಿಗಳು ಸಿಕ್ಕರೆ ಸಾಕು ಇಲ್ಲಿ ಇನ್ನೊಂದು ಇದಕ್ಕೆ ವಿದ್ಯಾಕಾಶಿ ಅಂತ ಹೇಳ್ತಾರೆ ನೀವು ಮಧ್ಯಾಹ್ನ ಹೊತ್ತು ನೀವು ಅಕಸ್ಮಾತ್ ನೀವು ಏನಾದರು ಉಳ್ವಿ ಬಸ್ವಣ್ಣ ಗುಡಿಗೆ ಹೋಗ್ಬಿಟ್ಟರೆ ಸಾಕು ಎಲ್ಲಾ ಕಾಂಪಿಟೇಟಿವೂ ಒಂದು ಎಗ್ಸಾಮನ್ನ ಓದುವಂಥ ಮಕ್ಕಳು ಆಮೇಲೆ ಪಿ ಯು ಸಿ ಸೆಕೆಂಡ್ ಇಯರ್ ಮಕ್ಕಳು ಟೆನ್ತ್ ಮಕ್ಕಳು ಆ ಒಂದು ಗುಡಿ ಕಟ್ಟಿ ಹಿಡ್ಕೊಂಡು ಓದ್ಕೋತಾ ಕೂತಿರ್ತಾರೆ ಹೌದಾ ಅಷ್ಟು ಯಾರು ಸಣ್ಣ ಸಪ್ಲೈ ಮಾಡ್ಲಾರ್ದಂಗ ಒಂದು ಗುಡಿ ಅನ್ನೋದು ಇಲ್ಲಿ ಒಂದು ಲೈಬ್ರೆರಿಯಾಗೆ ಕನ್ವರ್ಟ್ ಆಗಿದ್ದೇ ಒಂದು ಧಾರ್ವಾಡದ ವಿಶೇಷತೆ ಅಂತ ಹೇಳ್ಬೋದು ಆಮೇಲೆ ಇದಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಉಳ್ವಿ ಚನ್ಬಸವಣ್ಣನ ಗುಡಿಗೆ ಅದ ಹಂಗೆ ಇಲ್ಲೊಂದು ದುರ್ಗಾದೇವಿ ಗುಡಿ ಅಂತ್ಹೇಳಿ ಕಿಲ್ಲಾ ದುರ್ಗಾಮ್ಮ ಅಂತ ಹೇಳ್ತಾರೆ ಅದನ್ನ ಎಷ್ಟೋ ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರು ಅಲ್ಲಿ ಭೇಟಿ ಕೊಟ್ಟಿದ್ದರು ಕಟ್ಟಿದ್ದರು ಅಂತ್ಹೇಳಿ ಕೆಲ್ವೊಂದು ಪ್ರತೀತಿಗಳದಾವ ಅದಕ್ಕ ನೀವು ಮಂಗ್ಳವಾರ ದಿವಸ ಶುಕ್ರವಾರ ದಿವಸ ಅಕಸ್ಮಾತ್ ಆ ಒಂದು ಮಂದಿರಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ಆ ಒಂದು ಲಿಂಬೆಹಣ್ಣಿನ ಒಳಗೆ ಎಲ್ಲ ಹೆಣ್ಮಕ್ಳು ದೀಪವನ್ನು ಬೆಳ್ಗುವಂಥ ದೃಶ್ಯ ನಿಮ್ಗೆ ಕಣ್ಣಿಗೆ ಖರೆ ತಂಪು ಅನ್ನಸ್ತದ ಆಮೇಲೆ ಇಲ್ಲಿ ನಿಮ್ಗೆ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಅಂತ ಬರ್ತದ ಒಂದು ಸ್ ಅದು ಒಂದು ಏನಂತ್ಹೇಳಿದ್ರೆ ಈ ಬೆಳ್ವಡಿ ಯಾರು ನಮ್ಮ ಕಿತ್ತೂರು ಚೆನ್ನಮ್ಮ ತ್ಯಾಕ್ರಿಯನ್ನು ಕೊಂದಾಗ ತ್ಯಾಕ್ರಿಯನ್ನವ ಇಲ್ಲಿದ ಒಬ್ಬ ಕಲೆಕ್ಟ್ರ್ ಇದ್ದ ಬ್ರಿಟೀಷ್ ಕಲೆಕ್ಟ್ರ್ ಧಾರ್ವಾಡದ್ದು ಧಾರ್ವಾಡ ಆವಾಗ ಬ್ರಿಟೀಷರ ಮೂಲ ಕೇಂದ್ರ ಆಗಿತ್ತು ಆ ಒಂದು ತ್ಯಾಕ್ರಿಯ ಸಮಾಧಿಯನ್ನ ಆ ಕಿತ್ತೂರು ಚೆನ್ನಮ್ಮ ಪಾರ್ಕ್ನಲ್ಲಿ ಮಾಡಿದ್ದಾರೆ ಅದು ನಾನು ಸಾಂಸ್ಕೃತಿಕ ಸ್ಥಳ ಅಂತ ಹೇಳುದಿಲ್ಲ ಬಟ್ ಅದು ಏನಂದರೆ ನಮ್ಮ ಕನ್ನಡದ ಹೆಣ್ಣಿಗೆ ಸಿಕ್ಕಂಥ ಒಂದು ಗೌರವದ ಸಂಕೇತ ಅಂತೀನಿ ಅವ್ನ ಒಂದು ಸಮಾಧಿಯನ್ನ ಅದನ್ನೊಂದು ನೋಡಿದಾಗ ನಿಜ್ವಾಗಲು ಭಾಳ ಖುಷಿ ಅನ್ನಿಸ್ತದೆ ಧಾರ್ವಾಡ ಬಗ್ಗೆ ಆಮೇಲೆ ಧಾರ್ವಾಡ ನೀವು ಎಲ್ಲೋ ಹೋಗ್ರಿ ಎಲ್ಲೇ ಬರ್ರಿ ಎಲ್ಲಾ ಕಡೆ ಹಚ್ಚ ಹಸಿರಿಂದ ಕಂಗೊಳಸ್ತಿರ್ತೈತಿ ಇಲ್ಲಿ ಅಷ್ಟೇ ಕೆರೆಗಳಾದವ ಅಷ್ಟೇ ಬಾವಿಗಳಾದವ ಹೌದಾ ಮತ್ತು ಇಲ್ಲಿ ಒಂದು ನದಿ ಇತ್ತು ಅಂತ್ಹೇಳಿ ಇನ್ನ ಯಾರಿಗು ಕರೆಕ್ಟಾಗಿ ಗೊತ್ತಿಲ್ಲ ಆ ನದಿ ಹೆಸರು ಶಾಲ್ಮಲ ಅಂತ್ಹೇಳಿ ಧಾರ್ವಾಡ್ದಿಂದ ಸುಮಾರು ಧಾರ್ವಾಡ ಬಸ್ ಸ್ಟ್ಯಾಂಡ್ನಿಂದ ಸುಮಾರು ಆರು ಏಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ಸೋಮೇಶ್ವರ ಅಂತ್ಹೇಳಿ ಒಂದು ಕ್ಷೇತ್ರ ಅದ ಅದು ಅಗಸ್ತ್ಯ ಮುನಿಗಳು ಆ ಒಂದು ಶಿವಲಿಂಗನವನ್ನು ಸ್ಥಾಪನೆ ಮಾಡಿ ಅಲ್ಲೊಂದು ಗುಡಿಯನ್ನು ಕಟ್ಯಾರ ಅದ್ರ ಮುಂದೊಂದು ಕಲ್ಯಾಣಿ ಇದೆ ಅದ್ಭುತವಾದ ಕಲ್ಯಾಣಿ ಅಲ್ಲಿಂದ ಬರೀ ಸುಮಾರು ಒಂದು ಐದ್ನೂರು ಆರ್ನೂರು ಮೀಟ್ರ್ ದೂರದಲ್ಲಿ ಒಂದು ಮಹಾದೇವ ತಾತನ ಮಠ ಅಂತದ ಆ ಮಹಾದೇವ ತಾತನ ಮಠದ ಪಕ್ಕದಲ್ಲಿ ಈ ಶಾಲ್ಮಲಾ ನದಿಯ ಉಗಮ ಸ್ಥಾನ ಆಗಿದೆ ಅದನ್ನ ದೊಡ್ಡ ನದಿಯಾಗಿ ಹರಿದೇ ಇದ್ದರೂ ಕೂಡ ಧಾರ್ವಾಡದಲ್ಲಿ ಅದಕ್ಕ ನಾವು ಒಂದಷ್ಟು ಹಾಡುಗಳಲ್ಲಿ ಕೇಳೀವಿ ನಾವು ಗುಪ್ತಗಾಮಿನಿ ನನ್ನ ಶಾಲ್ಮಲಾ ಅಂತ್ಹೇಳಿ ಸದಾ ತಪ್ತ ಕಾಮಿನಿ ನನ್ನ ಶಾಲ್ಮಲ ಅಂತ್ಹೇಳಿ ಅದು ಗುಪ್ತಗಾಮಿನಿಯಾಗಿ ಹರಿದು ಮುಂದೆ ಅದು ಸಹಸ್ರಲಿಂಗ ಬನ್ವಾಸಿ ಕಡೆ ಅದ್ರದ್ದೊಂದು ಒಳ್ಳೆಯ ರೂಪವನ್ನು ಅದು ತೋರಿಸ್ತದೆ ನೀವು ಅಲ್ಲಿ ಎಲ್ಲಿಂದ ಮುಂದೆ ಅದು ಸಮುದ್ರ ಸೇರುವಂತಹ ಮತ್ತು ಆ ಸಮುದ್ರದಲ್ಲಿ ಲೀನವಾಗುವಂಥವು ನಮಗೆ ಈದೆಲ್ಲ ಸಿಕ್ತಾವ ಧಾರ್ವಾಡ್ದಲ್ಲಿ ಆ್ಯಕ್ಚುಲಿ ನಾವು ಯಾವತ್ತು ಕೂಡ ಈ ಶಾಲ್ಮಲ ನದಿ ಧಾರ್ವಾಡದಲ್ಲಿ ಹುಟ್ಟಿದ್ದರೂ ಕೂಡ ಅದು ಧಾರ್ವಾಡದಲ್ಲೇ ಹರಿದೇ ಇರುದು ಧಾರ್ವಾಡ ಜನರಿಗೆ ಇರುವಂಥ ಒಂದು ದುಃಖ ಅನ್ಬೋದು ಯಾಕಂದರೆ ನಾವು ನಮ್ಮ ಧಾರ್ವಾಡ ಹುಬ್ಬಳ್ಳಿ ಜನ ಎಲ್ಲ ನಾವು ನಂಬಿದ್ದು ನಮ್ಮ ಸವ್ದತ್ತಿ ಏನೂ ಮಲಪ್ರಭಾ ಏನು ನದಿ ಬರ್ತದಲ್ಲ ಆನಪುರ್ದಲ್ಲಿ ಹುಟ್ಟಿ ಸವ್ದತ್ತಿಯಲ್ಲಿ ಅದು ನವಿಲು ಚೀರ್ತಾ ಅನ್ನುವ ಒಂದು ಪ್ಲೇಸಲ್ಲಿ ಅದರ ಡ್ಯಾಮ್ ಇದೆ ಅಲ್ಲಿಂದ ನಮ್ಗೆ ಧಾರ್ವಾಡಕ್ಕ ಮತ್ತು ಹುಬ್ಳಿಗೆ ಎಲ್ಲಾಕ್ಕು ನೀರು ಸಪ್ಲೈ ಆಗತ್ತ ಹೌದಾ ಆಮೇಲೆ ಇನ್ನೇನು ನಮ್ಗೆ ಶಾಲ್ಮಲ ನದಿಯ ಪಕ್ಕದಲ್ಲಿ ತಾತನ ಮಠ ಅಂತ ಒಂದಿದೆ ಅದು ಅತ್ಯಂತ ಅದ್ಭುತವಾಗಿ ನೋಡುವಂತಹ ಒಂದು ಧಾರ್ಮಿಕ ಸ್ಥಳ ಆಗ್ಯೆತಿ ಅಲ್ಲಿ ಮಹಾದೇವ ತಾತರು ಅಂತ್ಹೇಳಿ ಬಳ್ಳಾರಿಯ ಅಲ್ಲಿಪುರ ಅಂತ ಒಂದು ಊರ್ನವ್ರು ಅವರು ಆ ಊರಿಂದ ಧಾರ್ವಾಡಕ್ಕೆ ಬಂದು ಅವ್ರು ನೆಲೆಸ್ತಾರ ಯಾಕಂದರೆ ಇಲ್ಲಿ ಶಾಂತಿ ಸಮಾಧಾನ ಇರುದಕ್ಕೆ ಅಲ್ಲಿಪುರ್ದಿಂದ ಧಾರ್ವಾಡಕ್ಕೆ ಬಂದು ನೆಲೆಸ್ತಾರ ಇಲ್ಲಿ ಸಾಕಷ್ಟು ಪವಾಡಗಳನ್ನ ಅವರು ಮಾಡ್ತಾರ ಹೌದಾ ಹೆಂಗೆ ನಮ್ಮ ಸಿದ್ಧಾರೂಢ ಸ್ವಾಮಿಗಳು ಹೆಂಗೆ ಹುಬ್ಬಳ್ಳಿ ನಮ್ಮ ಧಾರ್ವಾಡದ ಪಕ್ಕದಲ್ಲಿ ನಮ್ಮ ಧಾರ್ವಾಡ ಜಿಲ್ಲೆಯಲ್ಲಿಯೇ ಇರುವಂಥ ಊರು ಅದು ಆ ಒಂದು ಸಿದ್ಧಾರೂಢ ಅವ್ರ್ದು ಒಂದು ಏನೂ ಸಮಾಧಿ ಇದಿಯಲ್ಲ ಹುಬ್ಬಳ್ಳಿಯಲ್ಲಿ ಅಲ್ಲಿ ನಿತ್ಯ ದಾಸೋಹ ಇರ್ತದೆ ಆಮೇಲೆ ಪ್ರತಿ ಒಬ್ರು ಆ ಸ್ಥಳವನ್ನ ಧಾರ್ವಾಡಕ್ಕೆ ಬಂದಾರಂತ ಹೇಳಿದರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬರ್ಲೇಬೇಕು ಅವರು ಅಲ್ಲಿ ವಸತಿ ವ್ಯವಸ್ಥೆ ಐತಿ ಹೌದಾ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಒಂದು ಶರಣ ಸಂತತಿಯ ಒಂದು ಕೇಂದ್ರ ಅದು ಹೌದಾ ಈ ಶರಣರಿಗೆ ಎಲ್ಲರಿಗೂ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಆ ಟೈಮ್ನಲ್ಲಿ ಶಿಶುನಾಳ ಶರೀಫರು ನಾಗ್ಲಿಂಗ ಅಜ್ಜಾರು ಆಮೇಲೇ ಗುರು ಗೋವಿಂದರು ಆಮೇಲೆ ಗದಗದ ಮಡವಾಳೀಶ್ವರರು ಇಂಥ ಎಲ್ಲ ಮಹಾನ್ ಸಂತರು ನಡಕ ಸಿದ್ಧಾರೂಢ ಸ್ವಾಮಿಗಳು ಅಪ್ಪಟ ಚಿನ್ನದ ಗತ್ತೆ ಇದ್ದರು ಹೌದಾ ಸಿದ್ಧಾರೂಢನ್ನ ಹಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಹೇಳ್ತಾರೆ ಹೌದಾ ಈ ಒಂದು ಇಷ್ಟು ಅದ್ಭುತವಾಗಿ ನಮ್ಮ ಧಾರ್ವಾಡದ ಮತ್ತು ಧಾರ್ವಾಡ ಸುತ್ಮುತ್ತಲು ಹೌದಾ ಮತ್ತು ಇನ್ನೂ ಒಂದು ಗುಡಿಯನ್ನು ನಾ ಮರ್ತೆ ಅದು ನುಗ್ಗಿಕೇರಿ ಹನುಮಪ್ಪ ಅಂತ್ಹೇಳಿ ನುಗ್ಗಿಕೇರಿ ಹನುಮಪ್ಪ ಅಂತ್ಹೇಳಿದ್ರೆ ಪ್ರತಿ ಒಬ್ಬರಿಗು ಇಲ್ಲಿ ಹುಬ್ಬಳ್ಳಿ ಧಾರ್ವಾಡದ ಜನ ಎಲ್ಲಾ ಪ್ರತಿ ಶನಿವಾರ ಅಲ್ಲಿ ಸುಮಾರು ಲಕ್ಷಾಂತ್ರ ಜನ ಅಲ್ಲಿ ಬಂದು ದರ್ಶನವನ್ನು ತೊಗೋತಾರೆ ಅಂಥ ಅದ್ಭುತ ದೇವಾಲಯ ನುಗ್ಗಿಕೇರಿ ಹನುಮಪ್ಪ ಅಂತ್ಹೇಳಿ ಮೊದಲು ಅದಷ್ಟು ಸರಿಯಾಗಿ ಇಂಪ್ರೂಮೆಂಟ್ ಇದ್ದಿರಲಿಲ್ಲ ಬಟ್ ಈಗ ಭಕ್ತ ಸಾಗರದ ಒಂದು ಹರಿವಿನಿಂದ ಅಲ್ಲಿ ಸಾಕಷ್ಟು ರೀತಿಯ ಒಂದು ಸ್ ನಮಗೆ ಸೌಲಭ್ಯಗಳು ನಮಗೆ ಸಿಗ್ಲಿಕತ್ತಾವ ಅಲ್ಲೇ ಮಂಟಪ ಮದುವೆ ಮಂಟಪಯನ್ನೂ ಮಾಡ್ಯಾರ ಹೀಗಾಗಿ ಆ ಒಂದೇನದ ಆ ಕ್ಷೇತ್ರ ತುಂಬ ಅಭಿವೃದ್ಧಿ ಈಗ ಸದ್ಯದ ಮಟ್ಟಿಗೆ ಆಗ್ಯೆತಿ ಅದನ್ನು ಪ್ರತಿ ಒಬ್ಬರು ನೋಡಲೇ ಬೇಕಾದಂಥ ಒಂದು ಪ್ಲೇಸ್ ಆಗಿ ಅದು ಕನ್ವರ್ಟ್ ಆಗೈತಿ ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ಏನ್ಪಾ ಅಂದ್ರೆ ಸಾಂಸ್ಕೃತಿಕ ಮಹತ್ವವಿರುವ ಒಂದು ಕ್ಷೇ ಒಂದು ಕ್ಷೇತ್ರ ಅಂತ್ಹೇಳಿದ್ರೆ ನಮ್ಮ ಬೇಂದ್ರೆ ಅಜ್ಜಾರ ಮನೆ ಬಾರೋ ಸಾಧನ್ಕೇರಿಗೆ ಅಂತ್ಹೇಳಿ ಬೇಂದ್ರೆ ಅವರು ಒಂದು ನಿಮ್ಮ ಕವನದಲ್ಲಿ ಕೇಳೀರಿ ಸಾಧನ್ಕೇರಿ ಅನ್ನೋ ಒಂದು ಪ್ಲೇಸ್ ಹೇಗಿದೆ ಅಂತ್ಹೇಳಿದ್ರೆ ಸುತ್ಮುತ್ಲು ಆಯ್ತಲ್ಲ ಅಲ್ಲಿ ಸಂಪಿಗೆ ಹೂವಿನ ಗಿಡಗಳದಾವ ಹೌದಾ ಒಂದು ಕಾಲ್ದಾಗ ನಮಗಿಲ್ಲಿ ಹಿರಿಯರು ಹೇಳ್ತಾರೆ ನಮ್ಗೆ ಧಾರ್ವಾಡ ಅನ್ನುದು ಸಂಪಿಗೆ ಹೂವಿನ ಒಂದು ಇದ್ರಿಂದ ತುಂಬಿ ಬಿಟ್ಟಿತ್ತು ಅಂತ್ಹೇಳಿ ಧಾರ್ವಾಡಕ್ಕೆ ಬಂದು ಇಳಿದ್ರೆ ಸಾಕು ಸಂಪಿಗೆ ಹೂವಿನ ವಾಸ್ನಿ ಬರ್ತಿತ್ತು ಅಂತ್ಹೇಳಿ ಹಂಗೆ ಸಾಧನ್ಕೇರಿಗೆ ಯಾಕೆ ನಮ್ಮ ಬೇಂದ್ರೆ ಅವರು ಕರ್ದ್ರು ಬಾರೋ ಸಾಧನ್ಕೇರಿಗೆ ಹೌದಾ ಹ್ಞೂ ಯದಕ್ಕೆ ಕರ್ದ್ರು ಅಂತ್ಹೇಳಿದ್ರೆ ಅಷ್ಟು ಸಂಪಿಗೆ ಹೂವಿನ ಹಾಸ್ಗೆ ಅನ್ನುದು ಆ ರಸ್ತೆ ಒಳಗೆ ಹಾಸಿದಂಗ ಸಂಪಿಗೆ ಹೂಗಳು ಬೀಳ್ತಿದ್ವು ಅಂತ ಅದ್ರಾಗ ವಾಸ್ನೆ ಒಳಗೆ ಅತಿ ಅದ್ಭುತವಾಗಿರೋ ವಾಸ್ನೆ ಇರುವಂಥ ಹೂವದು ಹೌದಾ ಧಾರ್ವಾಡ ಸಂಪೂರ್ಣ್ವಾಗಿ ಆ ಸಂಪಿಗೆ ಹೂವಿನಿಂದ ಕಂಗೊಳಸ್ತಿತ್ತು ಸುಹಾಸಿತವಾಕಿತ್ತು ಅಂತ್ಹೇಳಿದ್ರೆ ಅದು ನಮ್ಗೆ ಎಷ್ಟು ನಮ್ಮ ಜನುಮದ ಪುಣ್ಯ ಗೊತ್ತಿಲ್ಲ ಆಮೇಲೆ ಬೇಂದ್ರೆ ಅಜ್ಜಾರ ಮನೆ ನಮ್ಗೆ ಸಿಗುದು ಸಾಧನ್ಕೇರಿ ಒಳಗೆ ಅವರ್ದ ಒಂದು ಅವ್ರು ನಮಗೇನಂದ್ರೆ ಒಂದು ವಸ್ತು ಸಂಗ್ರಹಾಲಯ ಮಾಡ್ಯಾರ ಅಲ್ಲಿ ಅಕಸ್ಮಾತ್ ನಾವು ಹೋಗಿದ್ದ ಆತು ಅಂದರೆ ನಮಗೆ ಬೇಂದ್ರೆ ಅಜ್ಜಾರ್ದ ಸಂಪೂರ್ಣ ಸಾಹಿತ್ಯ ಸಂಪೂರ್ಣ ಅವರ ಅವ್ರ ಬದುಕು ಹೇಗಿತ್ತು ಅವ್ರ ಎಷ್ಟು ಕಷ್ಟಗಳನ್ನ ಅನ್ಭವ್ಸ್ಯೂ ಕೂಡ ನಮ್ಮ ಧಾರ್ವಾಡಕ್ಕೆ ಜ್ಞಾನಪೀಠ ಪ್ರಸಸ್ತಿಯನ್ನು ತಂದ್ಕೊಟ್ಟರು ಇವೆಲ್ಲಾ ವಿಷಯಗಳು ಅಲ್ಲಿ ನಮ್ಗೆ ಏನಂದರೆ ಸರಳವಾಗಿ ಗೊತ್ತಾಗ್ತವ ಆಮೇಲೆ ಧಾರ್ವಾಡ ಅನ್ನುದು ಹೆಂಗದೆ ಒಬ್ಬರೇ ನಮ್ಮ ಬೇಂದ್ರೆ ಅಜ್ಜಾರು ಒಬ್ಬರೇ ಅಂತಲ್ಲ ಅವ್ರ ಜೊತೆ ನಮ್ಮ ಆಲೂರು ವೆಂಕಟ್ರಾಯರು ಆತು ಆಮೇಲೆ ನಮ್ಮ ಯಾರು ಅರವಿ ಯಾರು ಸುರೇಶ್ ಹೆಬ್ಳೇಕರ್ ಅವರು ಆತು ಆಮೇಲೆ ನಮ್ಮ ಗಿರೀಶ್ ಕಾರ್ನಾಡ್ ಅವ್ರು ಆತು ವಿ ಕೃ ಗೋಕಾಕ್ ಅವ್ರು ಆತು ಒಬ್ಬರಾ ಇಬ್ಬರಾ ಹೇಳಕ್ಕೆ ಹೋದರೆ ಇಲ್ಲಿ ಸಾಕಷ್ಟು ಮಹನೀಯರು ಇಲ್ಲಿ ಆಗಿ ಹೋಗ್ಯಾರ ಇವಾಗ ಇರುವಂಥ ಸಾಕಷ್ಟು ಜನರು ನಮ್ಮ ಜೊತೆ ಅದರ ಶಶಿಧರ್ ನರೇಂದ್ರ ಅಂತ್ಹೇಳಿ ಒಬ್ಬರು ರಂಗ ಕಲಾವಿದರು ಮುಕುಂದ ಮೈಗೂರು ಅಂತ್ಹೇಳಿ ಒಬ್ಬ ಪರಿಸರವಾದಿಗಳು ಹೌದಾ ಆಮೇಲೆ ನಾ ನಿಮಗೆ ಸುಮಂಗಲ ದಾಂಡೇವಾಲೇ ಮೇಡಮ್ ಅಂತ್ಹೇಳಿ ಅವರು ಸಂಸ್ಕೃತ ಪಂಡಿತರು ನಮ್ಗೆ ಇನ್ನ ನಾವು ಹೇಳ್ಕೋತಾ ಹೋದರೆ ನೂರಾರು ಮನೆಗಳು ಇಲ್ಲಿ ನೂರಾರು ಮನಸ್ಸುಗಳು ನೂರಾರು ಬುದ್ಧಿಜೀವಿಗಳು ಕೂಡ ಇಲ್ಲಿ ಒಂದು ಭಾ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಧಾರ್ವಾಡ್ದಿಂದ ನಿರಂತರವಾಗಿ ಕೊಡುಗೆಯನ್ನು ಕೊಡ್ತಾಯಿದ್ದಾರೆ ಹೌದಾ ಯಾವುದೇ ಕಾರಣಕ್ಕೂ ಐತಲ್ಲ ಧಾರ್ವಾಡ ಇನ್ನ ಮುಂದಿನ ವರ್ಷ್ಗಳಲ್ಲೂ ಕೂಡ ಅದೊಂದು ಸಂಸ್ಕೃತಿಯ ಅಂಗವಾಗಿ ಜನಪದ ಸಾಹಿತ್ಯ ಜನಪದ ಸಂಗೀತ ಆಮೇಲೆ ಇಲ್ಲಿಯ ಸೊಗಡನ್ನು ಎತ್ತಿ ಹಿಡಿವಂಥ ಒಂದು ಅಧ್ಬುತವಾದ ಸ್ಥಳ ಆಗಿ ಅದು ನಿರ್ಮಾಣ ಆಕ್ಕೊಂತನ ಅದ ಮುಂದು ಆಗ್ತೈತಿ ಅನ್ನುವ ಆಶಯ ಇವತ್ತಿನ ಯುವ ಪೀಳಿಗೆಯಲ್ಲಿ ನಾನು ಆ ಒಂದು ಬೆಂಕಿಯನ್ನು ನೋಡ್ತಾಯಿದ್ದೇನೆ ಹೌದಾ ಯಾಕಂದರೆ ಧಾರ್ವಾಡಕ್ಕೆ ಯಾವುದೇ ರೀತಿಯಿಂದ ಮುಂದೆ ಅದರ ಸಂಸ್ಕೃತಿಗೆ ಅಥ್ವಾ ಅದ್ರ ಧಾರ್ಮಿಕ ಚಟುವಟಿಕೆಗಳಿಗೆ ಆತು ಯಾವುದೇ ರೀತಿಯಿಂದ ಧಕ್ಕೆ ಬರ್ಲಾರ್ದಂಗ ಈ ಮುಂದಿನ ಪೀಳಿಗೆಯೂ ಕೂಡ ಅದನ್ನ ತೊಗೊಂಡು ಹೋಗ್ತಾರ ಈ ಧಾರ್ಮಿಕ ಕೇಂದ್ರಗಳನ್ನ ಉಳಿಸ್ಕೊಂಡು ಹೌದಾ ಅದನ್ನ ಇನ್ನೂ ಆಯ್ತಲ್ಲ ಅವರು ಏನಂದರೆ ಸಂಪತ್ಭರಿತವಾಗಿ ಅದ್ರ ಅವರ ಮುಂದಿನ ಪೀಳಿಗೆಗೆ ಅದನ್ನು ಕಾಣಿಕೆಯಾಗಿ ಕೊಡ್ತಾರಂತ್ಹೇಳಿ ನಂಗೆ ನಂಬಿಕೆ ಮತ್ತು ವಿಶ್ವಾಸ ನಾದ್ಯವಾದ